ಹಲೋ ಹಾಂ ಹೇಳಿ ಹಾಂ ಹೇಳಿ ಹ್ಞೂ ಕೇಬಲ್ ಬರ್ತಾಯಿದೆ ನಿಮ್ಮ ಮನೇಲ್ಲಿ ಬರ್ತಾಯಿಲ್ಲವಾ ಹಾದಾ ರೀಚಾರ್ಜ್ ಏನಾದ್ರೂ ಮುಗಿದೋಗಿದ್ಯ ಟೆಸ್ಟ್ ಮಾಡಿಸ್ಬೇಕಾಗಿತ್ತು

ಆಂ ನಮ್ಮ ಮನೇಲ್ಲಿ ಬರ್ತಾಯಿದೆ ಇವಾಗ ನಾನು ಜೀ ಚಾನಲ್ ನೋಡ್ತಾಯಿದ್ದೀನಿ ಮಾಮೂಲಿ ಉದಯ ಟಿ ವಿ ಉದಯ ಕಾಮಿಡಿ ಜೀ ಪಿಚ್ಚರು ಜೀ ಕನ್ನಡ ಕಲರ್ಸ್ ಕನ್ನಡ ಇವಾಗಷ್ಟೇ ಬಿಗ್ ಬಾಸ್ ನೋಡಿದೆ ರೀ ಹೌದು ಹೌದು ಆಂ ಹೌದ್ರಾ ಹಾಂ ಬಿಗ್ ಬಾಸ್ ತುಂಬ ಚೆನ್ನಾಗಿತ್ತು ರೀ ಇವತ್ತು ಟಾಸ್ಕ್ ಎಲ್ಲ ಒಂದಿಬ್ರಿಗೇ ತಲೆ ಕೂದ್ಲು ಒಂದು ಇಬ್ರಿಗೆ ತಲೆ ಕೂದಲೆಲ್ಲ ತೆಗೆದ್ಬಿಟ್ರು ಒಂದಿಬ್ಬರು ಹಸಿರು ಮೆಣ್ಸಿನ್ಕಾಯಿ ತಿಂದರು ಒಂದು ಒಬ್ಬರು ಬೆಳ್ಳುಳ್ಳಿ ತಿಂದರು ಊಟಕ್ಕೋಸ್ಕರ ಜಗಳಾನು ಆಡಿದ್ರು ತುಂಬ ಚೆನ್ನಾಗಿತ್ತು ರೀ ಟಾಸ್ಕ್ಗಳಂತು ನಾನಂತು ತುಂಬ ಎಂಜಾಯ್ ಮಾಡಿದೆ ಹೌದಾ ಯಾವ್ಯಾವ ಚಾನಲ್ ಬರುತ್ತೆ ಟಾಟಾಸ್ಕೈಲ್ಲಿ ಹೌದಾ

ಹ್ಞೂ ಹ್ಞೂ

ಹ್ಞೂ ಹಾಂ ಬಿಗ್ ಬಾಸ್ ಅಂತೂ ತುಂಬ ಚೆನ್ನಾಗಿದೆ ರೀ ನಾವು ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತೀವಿ ತುಂಬ ಚೆನ್ನಾಗಿದೆ ಈಗ ಹೊರ್ಗಡೆ ಇರೋ ಪ್ರಪಂಚಕ್ಕೂ ಬಿಗ್ ಬಾಸ್ ಒಳಗಡೆ ಇರೋ ವ್ಯಕ್ತಿಗಳ್ಗೂ ತುಂಬ ವ್ಯತ್ಯಾಸ ಇದೆ ಅದೆಲ್ಲ ಗೊತ್ತಾಗುತ್ತೆ ಹಾಂ ಬನ್ನಿ ನಮ್ಮ ಮನೆಗೆ ನೋಡ್ಕೊ ಹೋಗುರಿ ಓಕೆ ಓಕೆ ಆಂ ಬಾಯ್